ಹಲೋ ಮೇಡಮ್ ನಮಸ್ತೇ ಆರ್ ವಿ ಸೂಪರ್ ಮಾರ್ಕೆಟ್ಟಾ ಮೇಡಮ್ ನಮ್ದು ಹೊಸ್ಪೇಟೆ ಗವಿ ಸಿದ್ಲಿಂಗೇಶ್ವರ ನಗರದಿಂದ ನಮಗೆ ಮನೆಗೆ ಸ್ವಲ್ಪ ಸಾಮಗ್ರಿಗಳು ಬೇಕಾಗಿತ್ತು ಸಕ್ಕರೆ ಗೋಧಿ ಹಿಟ್ಟು ಶುಗರ್ಲೆಸ್ ಬಿಸ್ಕೇಟು ದೆನ್ ವೆರೈಟಿ ವೆರೈಟಿ ಸ್ವೀಟ್ಸ್ ಬೇಕಾಗಿತ್ತು ಮೇಡಮ್ ಹ್ಞೂ ಮೇಡಮ್ ಒಂದು ಸಕ್ಕರೆ ಒಂದು ಐದು ಕೆಜಿ ಗೋಧಿ ಹಿಟ್ಟು ಒಂದು ಐದು ಕೆಜಿ ದೆನ್ ಅದು ಆದಮೇಲೆ ಸ್ವೀಟ್ ನಿಮ್ಮ ಹತ್ರ ಯಾವ್ದ್ಯಾವ್ದು ಥರದ್ದು ಸ್ವೀಟ್ ಇದೆ ಮೇಡಮ್ ನಮಗೆ ಧಾರ್ವಾಡ ಪೇಡ ಒಂದು ಬೇಕು ಮತ್ತೆ ಇದು ಅಂತಾರಲ್ಲ ಕಾಜು ಕಾಜು ಬರ್ಫಿ ಆಪ್ ಅದು ಒಂದು ಬೇಕು ಮತ್ತು ಮೋತಿ ಚೂರ್ ಲಾಡು ಮತ್ತು ಮೈಸೂರು ಪಾಕು ಜಾಮೂನು ಒಂದು ಐದು ಥರದ್ದು ಸ್ವೀಟ್ ಬೇಕಿತ್ತು ಅದ್ರ ರೇಟ್ ಏನು ಅಂತ ಹೇಳ್ತೀರಾ ಇವಾಗ ನನಗೆ ಗೋಧಿ ಹಿಟ್ಟಿನ ರೇಟ್ ಹೇಳ್ತಿರಾ ಹೆಂಗ್ ಕೆಜಿ ಒನ್ ಕೆ ಜಿಗೆ ಎಷ್ಟು ಹೌದಾ ನಿಮ್ಮ ಹತ್ರ ಏನಾದರೂ ಇದು ಇಲ್ಲವಾ ಸ್ಕೀಮ್ ಇಲ್ಲವಾ ಡಿಸ್ಕೌಂಟ್ ಅಂಥದ್ದು ಏನಿಲ್ಲವಾ

ಹೌದಾ ಇಲ್ಲ ಮೇಡಮ್ ನಮ್ಗೆ ಒಬ್ಬರು ಹೇಳಿದ್ರಾ ನನಗೆ ಕೊಟ್ಟಿದ್ದರು ಅಲ್ಲೇ ಆರ್ ವೀ ಸೂಪರ್ ಮಾರ್ಕೆಟ್ಟಲ್ಲಿ ಚೆನ್ನಾಗಿರುತ್ತೆ ಒಂದು ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಹೇಳಿದ್ಳಾ ಗೋಧಿ ಹಿಟ್ ತಗೊಂಡ್ರೆ ಶುಗರು ಫ್ರೀ ಅಂತ ಹೇಳಿದ್ರು ಅದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೆ ಸ್ವಲ್ಪ ರೇಟ್ ನೋಡಿ ಸ್ವಲ್ಪ ಏನಾದ್ರೂ ರಿಯಾಯಿತಿ ಡಿಸ್ಕೌಂಟ್ಸ್ ಇದ್ದರೆ ಸ್ವಲ್ಪ ಹಾಕಿ ಕಳಿಸಿ ಮೇಡಮ್ ಹಾಂ ಮತ್ತೆ ಶುಗರ್ಲೆಸ್ ಬಿಸ್ಕೆಟ್ ಕೂಡ ಬೇಕಿತ್ತು ನನಗೆ ಒನ್ ಒಂದು ಪೈ ಒಂದು ದೊಡ್ಡ ಪ್ಯಾಕೆಟು ದೊಡ್ದು ಇದೆ ಅಲ್ವಾ ಹಾಂ ಸ್ವಲ್ಪ ಕಳಿಸ್ಕೊಡಿ ಅಡ್ರಸ್ ಕೊಡ್ತೀನಿ ಹಾಂ ಡೆಲಿವೆರಿ ಆದಮೇಲೆ ಅಮೌಂಟ್ ಕೊಡ್ತೀನಿ ಆನ್ಲೈನ್ ಪೇ ಮಾಡೋಲ್ಲ ಕ್ಯಾಷ್ ಆನ್ ಡೆಲಿವೆರಿನೇ ಹ್ಞೂ ಸರಿ ಮೇಡಮ್ ಅಡ್ರೆಸ್ ಹೇಳಲಾ ಹಾಂ ಗವಿ ಸಿದ್ಧಲಿಂಗೇಶ್ವರ ನಗರ ಜಂಬೂನಾಥ ರಸ್ತೆ ಹೊಸ್ಪೇಟೆ ಈಗ ನಮ್ಮ ಇಲ್ಲಿ ಬಂದಮೇಲೆ ನನಗೆ ಕಾಲ್ ಕಾಲ್ ಮಾಡಿ ನಾನು ಬಂದು ಪಿಕ್ ಮಾಡ್ತೀನಿ ಓಕೆನಾ ಓಕೆನಾ ಸರಿ ಮೇಡಮ್ ಇಡಲಾ